ಗ್ರಾಮೀಣ ಪ್ರದೇಶದ ಜನರಿಗೆ ಆಟ ಆಡೋದರಿಂದ ಏನು ಲಾಭ ಮನುಷ್ಯನ ದೇಹದ ದಾರ್ಢ್ಯತೆ ಬೆಳಿತೈತಿ ಇದ್ರ ಜೊತೆಗೆ ಅವನ ಮನಸ್ಸು ಶುದ್ಧ ಆಗ್ತೈತೆ ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶ್ದೊಳಗೆ ಮೊದಲಿಂದಲೂ ಬಂದಂಥ ಆಟಗಳು ಕಬಡ್ಡಿ ಖೋ ಖೋ ಭಾರತದ ಮೂಲ ಆಟಗಳು ರೀ ಈ ಆಟಗಳು ಪ್ರತಿನಿತ್ಯ ಗ್ರಾಮೀಣ ಪ್ರದೇಶದಲ್ಲಿ ಆಟ ಆಡುವಾಗ ಎದ್ದ ತಕ್ಷಣ ರೋಡ್ ಹಿಡ್ಕೊಂಡು ಹೋಗ್ತಾರೆ ರಿ ಅಪ್ಪ ಒಂದು ಪರ್ಲಾಂಗ್ ಒಂದು ಪರ್ಲಾಂಗ ಹೋಗೋದರಿಂದ ಅವ್ರಿಗೆ ಅದೇ ದೊಡ್ಡ ವ್ಯಾಯಾಮ ಆಗ್ತೈತಿ ಅದ್ರೊಳಗೆ ಕಬಡ್ಡಿ ಆಡೋದರಿಂದ ದೇಹದ ದಾರ್ಢ್ಯತೆ ಬೆಳಿತೈತಿ ಮಾನ್ಸಿಕ ಶಕ್ತಿಯು ಬೆಳಿತೈತಿ ಅದರ ಜೊತೆಗೆ ಶಾಂತಿಯುತ ಮನಸ್ಥಿತಿ ಬೆಳಿತೈತಿ ಈ ಶಾಂತತೆ ಮತ್ತು ಮನಸ್ಥಿತಿಗೆ ಮತ್ತು ಏಕಾಗ್ರತೆ ಬೆಳಿತೈತಿ ಹೀಗಿರುವಾಗ ಈ ಆಟಗಳಿಂದಾಗುವ ಲಾಭಗಳು ಹಿಂಗೆ ಅನಸ್ತಾವ್ ಅದ್ರ ಜೊತೆಗೆ ಖೋ ಖೋ ಹೆಣ್ಣು ಮಕ್ಕಳು ಖೋ ಖೋ ಆಡೋದರಿಂದ ಅವರ ಆರೋಗ್ಯದ ಸ್ಥಿತಿ ಬಹಳಷ್ಟು ಸುಧಾರಿಸ್ತೈತಿ ಪ್ರತಿನಿತ್ಯ ವ್ಯಾಯಾಮ ಮಾಡೋದರಿಂದ ದೇಹದ ಎಲ್ಲ ಅಂಗಾಂಗಗಳು ಕೆಲಸ ಮಾಡೋದರಿಂದ ಮನುಷ್ಯ ಸದೃಢವಾಗಿ ಬೆಳಿತಾನೆ ಮನಸ್ಸು ಸದೃಢವಾಗಿತ್ತಂದ್ರೆ ದೇಹವೂ ಕೂಡ ಸದೃಢವಾಗಿ ಬೆಳಿತೈತಿ ಅದಕ್ಕೆ ಹಿಂದಿನ ಹಿರಿಯರು ಹೇಳಿದಂತೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಬೆಳೆಯಲಿ ಸದೃಢವಾದ ಮನುಷ್ಯನಿದ್ದರೆ ಸದೃಢವಾದ ದೇಹವಿದ್ದರೆ ಆ ಊರು ಕೂಡ ಸದೃಢವಾಗಿ ಬೆಳಿತೈತಿ ಆ ದೇಶ ಸದೃಢವಾಗಿ ಬೆಳಿತೈತಿ ಆ ಜನರೆಲ್ಲಾ ಸಮೃದ್ಧವಾದ ನಾಡನ್ನು ಕಟ್ಟಕ್ಕ ಭಾಳಷ್ಟು ಪ್ರಾಮುಖ್ಯತೆ ಬೆಳಿತೈತಿ ಸ್ ಈ ಸಮೃದ್ಧಿ ಅನ್ನುವ ಪದದೊಳಗೆ ಇವೆಲ್ಲ ಬಂದ್ಬಿಡ್ತಾವೆ ನೋಡಿರಿಪ್ಪ ಏನು ಅವು ಗ್ರಾಮೀಣ ರಿ ಜನರಿಗೆ ಗ್ರಾಮೀಣ ಪ್ರದೇಶ್ದೊಳಗೆ ಇವೇನು ಈ ಟಿವಿ ಅವು ಬಂದಾವಲ್ಲ ರಿ ಇವು ಇವು ಟೀವಿ ಪೋನ ಇವು ಬಂದು ಎಲ್ಲ ಜನರನ್ನು ಹದಗಡ್ಸ್ಬಿಟ್ಟವೆ ರಿ ಅಪ್ಪ ಎದ್ದ ತಕ್ಷಣ ಹೊಲಕ್ಕೆ ಹೋಗುವುದು ರೋಡಿಗೆ ಹೋ ಅಡ್ಡಾಡಿ ಬರುವುದು ಕೆಲಸ ಮಾಡೋದು ಆಟ ಆಡೋದು ನಮ್ಮ ಮಕ್ಳ ಕಾರ್ಯಗಳಿಗೆ ಇದ್ದುವು ರಿ ಅಪ್ಪ ಅದರಾಗ ಈ ಮಾಧ್ಯಮ ಏನು ಬಂದಾವೆ ನೋಡಿರಿ ಟಿವಿ ಅಂಥವು ಇಂಥದ್ದರಿಂದ ನಮ್ಗೆ ಹಾನಿಯಾಗ್ತವೆ ವಿನಃ ಲಾಭದಾಯಕವೇನೂ ಅಲ್ಲ ರಿ ಇವು ಹೀಗಿದ್ದಾಗ ಇಂಥ ಸ್ಥಿತಿ ಯಾರಿಗೂ ಕೂಡ ಇನ್ನು ಮುಂದೆ ಗ್ರಾಮೀಣದೊಳಗೆ ಆಟಕ್ಕೆ ಹೆಚ್ಚು ಮನಸ್ಸು ಕೊಡಲಿ ಆಟ ಆಡುವಂಥ ಮನಸ್ಸು ಬರಲಿ ಆಟ ಆಡಿದ್ರೆ ಯಾವ ರೋಗಗಳೂ ಬಾಧೆಗಳೂ ಬರೋದಿಲ್ಲ ಯಾಕಂದ್ರೆ ರಿ ಒಂದು ರನ್ನಿಂಗ್ ಹೋನಂದ್ ತಿಳ್ಕೊರಿ ಅವ ನಮ್ಮಲ್ಲೇ ನಾವು ಪರ್ಲಾಂಗ ಅಂತೀವಿ ರಿ ಆಮೇಲೆ ಇವು ಕಿಲೋಮೀಟ್ರ್ ಅಂತೀರಿ ನೀವು ಅದ್ರೊಳಗೆ ಒಂದು ಅರ್ಧ ಕಿಲೋಮೀಟರ್ ಅವ ಅಡ್ಡಾಡಿ ಬಂದ ಅಂದ್ರೆ ಅವ್ನಿಗೆ ದೇಹದೊಳಗೆ ಸಂಪೂರ್ಣವಾದ ವ್ಯಾಯಾಮ ಆಗತ್ತೆ ಅದ್ರ ಜೊತೆಗೆ ಆತ ಈವತ್ತಿಗೆ ಆಟ ಒಂದು ಗಾದೆ ಮಾತೈತಲ್ಲ ರಿ ಹಿರ್ಯರ್ ಹೇಳಿದ್ದು ಕ್ರೀಡೆಯಿಲ್ಲದ ಜೀವನ ಕೀಡೆ ತಿಂದಂತೆ ಹಿಂಗೆ ಹೇಳ್ತಾರೆ ರೀ ನಮ್ಮ ಹಿರ್ಯರು ಕೋಣೆಗಿನ ಕೂಸು ಕೂಗಿತಂತೆ ಓಣೇಗಿನ ಕೂಸು ಬೆಳಿತಂತೆ ಇದರ ಅರ್ಥ ಏನು ಹೇಳಿರಿ ಹೊರಗೆ ಬಂದು ಪರಿಸರದೊಳಗೆ ಶುದ್ಧ ಪರಿಸರದೊಳಗೆ ಶುದ್ಧ ಗಾಳಿ ಒಳಗೆ ಬೆಳದ್ರೆ ಆ ಕೂಸು ಬೆಳಿಕೋಂತ ಹೋಗತ್ತೆ ರಿ ಯಾಕಂದ್ರೆ ಪರಿಸರ ಸ್ವಚ್ವಾಗಿ ಇರ್ತೈತಿ ವಾಯುಗುಣ ಸ್ವಚ್ವಾಗಿ ಇರ್ತೈತಿ ನೀರು ಶುದ್ವಾಗಿ ಇರ್ತೈತಿ ಶುದ್ದ ಸ್ವಚ್ಛ ಸದೃಢ ಇವೆಲ್ಲವು ಗ್ರಾಮೀಣ ಪ್ರದೇಶದಾಗ ಸಿಗತಾವೆ ರಿ ಅದಕ್ಕೆ ಆಟದಿಂದ ಮತ್ತು ಇಷ್ಟೆಲ್ಲ ಲಾಭಗಳು ಆಗ್ತಾವೆ ರಿ ಅವ ಆಟ ಆಡಿದರೆ ಬರೇ ದೇಹ ಅಲ್ಲ ರಿ ಮನಸ್ಸೂ ಕೂಡ ಶುದ್ಧ ಆಗುತ್ತೆ ಅವನ ದೇಹ ದಾರ್ಢ್ಯತೆ ಮೇಲೆ ಅನೇಕ ನೌಕರಿ ಸಿಗಾಕ್ಕತಾವೆ ರಿ ಇವು ಪೋಲೀಸ್ ನೌಕರಿ ತೊಗೋ ರೀ ಆರ್ಮಿ ತೊಗೋ ರೀ ಸಿ ಆರ್ ಪಿ ಎಪ್ ಅಂತೇನು ಹೋಗ್ತಾರಲ್ರಿ ಸೈನಿಕರಾಗಿ ಅವು ಎಲ್ಲವೂ ಇವರ ಹೈಟು ವೇಟು ಚಶ್ಟು ಇವ್ನ ನೋಡೇ ಸಿಗತಾವೆ ರಿ ಎಂಥವ್ ಆಟ ಆಡೋದರಿಂದ ಆಗುವ ಅವನಿಗೆ ಲಾಭಗಳ್ರಿಪ್ಪ ಇವು ಇಷ್ಟೆಲ್ಲ ಇದರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಜನರು ಪ್ರತಿ ವರ್ಷ ನೋಡಿರಿ ನಮ್ಮ ಸೈನಿಕರಾರಲ್ಲ ರಿ ನಾ ಈಗ ನಮ್ಮ ದೇಶ ಕಾಯ್ತಾರಲ್ಲ ರೀ ದೇಶ ಕಾಯೋದ್ರೊಳಗೆ ಶೇಕಡಾ ನೂರರಷ್ಟ್ರಿ ನೂರಕ್ಕೆ ರಿ ತೊಂಬತ್ತು ಪರ್ಸೆಂಟ್ ಜನ ಗ್ರಾಮೀಣದವ್ರೇ ಅದಾರೆ ನೋಡಿರಿ ಗ್ರಾಮೀಣ ಜನರ ಅದ್ರೊಳಗೂ ಸೈನಿಕರಾಗಿ ಕೆಲಸ ಮಾಡಕತ್ತಾರೆ ರಿ ಅದು ನಮ್ಮದು ಪುಣ್ಯ ಅನ್ಬೇಕು ರಿ ಅದಕ್ಕೆ ನಾವೂ ನೀವೂ ಎಲ್ಲ ಕೂಡಿ ಎಲ್ಲ ಇವತ್ತಿನ ಮಕ್ಳಿಗೆ ಏನು ಹೇಳ್ಬೇಕು ಹೇಳಿರಿ ಆಟ ಆಡಿರಿ ಆಟದಿಂದ ನಿಮಗೆ ಸಾಕಷ್ಟು ಲಾಭಗಳದಾವೆ ಆಟದ ಜೊತೆಗೆ ಅವ ವ್ಯಾಯಾಮ ಮಾಡ್ತಾನೆ ಎಲ್ಲ ಭಂಗಿಗಳನ್ನು ವ್ಯಾಯಾಮ್ದೊಳಗೆ ಅವ ತೊಡಗಿಸಿಕೊಂತಾನಂದ್ರೆ ಅವ ಸದೃಢವಾಗಿ ಬೆಳಿತಾನೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಬೆಳಿತೈತಿ ಆ ಮನಸ್ಥಿತಿ ಆ ಆ ಮನೆ ಆ ಊರು ಆ ದೇಶ ಎಲ್ಲವೂ ಬೆಳೆದು ಸಮೃದ್ಧ ನಾಡು ಕಟ್ಟಕ್ಕ ಅದು ಯೋಗ್ಯ ಅನಿಸುತ್ರ್ಯಪ್ಪ ಅಂಥ ಯೋಗ್ಯವಂತರ ಸಾಲಿನೊಳಗೆ ನಿಲ್ಲೋದು ಈ ಗ್ರಾಮೀಣ ಕ್ರೀಡೆಯಪ್ಪ ಈ ಕ್ರೀಡೆಯನ್ನು ಆಡಿ ಇದ್ರದು ನೀವೆಲ್ಲರಲ್ಲಿ ಲಾಭ ತೊಗೊಳ್ಳಿರಿ ಮುಂದೆ ಹೋಗಿರಿ ಗ್ರಾಮೀಣ ಕ್ರೀಡೆಗಳಿಂದ ಎಲ್ಲ ಲಾಭಗಳನ್ನು ಗಳಿಸ್ರಿ ನಿಮ್ಮ ಮನೆಯನ್ನು ಬೆಳೆಸ್ರಿ ಊರಿಗೆ ಬೆಳೆಸ್ರಿ ನಿಮ್ಮ ನಾಡನ್ನು ಬೆಳೆಸ್ರಿ ನಿಮ್ಮ ದೇಶವನ್ನು ಕಟ್ಟುವಲ್ಲಿ ನಿಮ್ಮದೆಲ್ಲ ಪಾತ್ರ ಬಹಳ ದೊಡ್ಡದಾಗ್ತೆತಿ ಅದಕ್ಕೋಸ್ಕರ ಗ್ರಾಮೀಣ ಪ್ರದೇಶದ ಜನರ ಆಟಗಳನ್ನು ಆಡೋದರಿಂದ ಇಷ್ಟೆಲ್ಲ ಲಾಭಗಳಾಗ್ತವೆ ಅನ್ನೋದು ನಮ್ಮ ಅನಿಸಿಕೆ